ಮಳೆ ಆದರೆ ನಾವು ಎಲ್ಲ ರೈತರು ಚೆನ್ನಾಗಿ ಬೆಳೆಯುತ್ತೀವಿ ಮಳೆ ಆಗದೇ ಇದ್ದರೆ ನಮಗೆ ಭಾಳ ದುರ್ಲಭ ಆಗುತ್ತದೆ ಎಲ್ಲ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಹವಾಮಾನದ ಮೇಲೆ ಅವಲಂಬಿತವಾಗಿರ್ತವೆ ಅದು ಮಾತ್ರ ಸ್ ನಿಜ ಇದು ನಿಜವಾದ ಮಾತು ಹಾಗಾಗಿ ನಾವು ಹವಮಾನದ ಮೇಲೆ ರೈತರು ಮಳೆಯ ಮೇಲೆ ಭಾಳ ನಂಬಿಕೆಯನ್ನು ಇಟ್ಟುಕೊಂಡು ಕುಂತಿರುತ್ತೇವೆ ಒಳ್ಳೆಯ ಹವಾಮಾನದ ಮೇಲೆ ನಮಗೆ ಬೆಳೆಗಳು ಬರುತ್ತವೆ ಒಂದು ವೇಳೆ ಮಳೆಯೂ ಕೂಡ ಹವಮಾನ ಕೂಡ ನಮ್ಗೆ ಕೈ ಕೊಟ್ಟರೆ ರೈತರು ಪರ್ಯಾಯ ಮಾರ್ಗಗಳನ್ನು ತೆಗೆದುಕೊಳ್ಳಬೇಕಾಗತ್ತದೆ ಕೆರೆ ಹೊಲದಲ್ಲಿ ಕೆರೆಗಳು ಮಾ ಇದ್ರೆ ಅಂದರೆ ಮೋಟ್ರ್ ಹಚ್ಚಿ ಪೈಪುಗಳಿಂದ ನೀರನ್ನು ಸಪ್ ಮಾ ಕಾರಂಜಿ ಥರ ತುಂತುರು ಹನಿ ಥರ ಮಾಡಿಕೊಂಡು ನೀರನ್ನು ಹಾಯ್ಸಿ ಅದನ್ನು ಪೀಕನ್ನು ತಗೆದುಕೊಳ್ಳುತ್ತೇವೆ ಮತ್ತು ಮಳೆ ಮುಂಗಾರು ಮಳೆಯೇ ಚೆನ್ನಾ ಮುಂಗಾರು ಮಳೆ ಚಲೋ ಆಯ್ತಂದ್ರೆ ನಮಗೆ ಎಲ್ಲ ರೈತರು ಒಳ್ಳೆಯ ಬೆಳೆಯನ್ನು ತೆಗೆದುಕೋ ತೆಗೆ ತೆಗಿತೇವೆ ಮತ್ತು ಹೆಸ್ರು ಶೇಂಗಾ ಗೋವಿನ್ ಜೋಳ ಮುಂಗಾರು ಬೆಳೆಯನ್ನು ಮಳೆಯೇ ಮುಂಗಾರು ಮಳೆ ಚಲೋ ಆತಂದ್ರೆ ಇವೆಲ್ಲ ಮಡಿಕೆ ಹೆಸ್ರು ಅಲ್ಸಂದೆ ಈ ಥರ ಬೆಳೆಗಳನ್ನು ನಾವು ರೈತರು ಬೆಳೆದುಕೊಳ್ತೇವೆ ಒಂದು ವೇಳೆ ಮಳೆ ಆಗಲಿಲ್ಲ ಅಂದರೆ ಮುಂಗಾರು ನಮಗೆ ಎಲ್ಲ ಜನರಿಗೆ ಅಕ್ಡಿ ಕಾಳನ್ನು ಕೊಂಡುಕೊಳ್ಳಲು ಭಾಳ ಸಮಸ್ಯೆ ಆಗುತ್ತದೆ ಮುಂಗಾರು ಮಳೆ ಏ ಆಗ್ಲಿಲ್ಲ ಅಂದ್ರೆ ಒಂದು ವೇಳೆ ಹಿಂಗಾರಿ ಆರೂ ಆದರೆ ನಮಗೆ ಜೋಳ ಗೋಧಿ ಕಡ್ಲೆ ಈ ಥರ ಎಲ್ಲ ಬೆಳೆಗಳು ಬರುತ್ತವೆ ಒಂದು ವೇಳೆ ಮಳೆ ಆಲ ಹವಮಾನದ ಮೇಲೆ ಕೂಡ ಮಳೆ ಆಗ್ಲಿಲ್ಲ ಅಂದರೆ ನಮ್ಗೆ ಭಾಳ ಲುಕ್ಷಾನ್ ಆಗುತ್ತದೆ ರೈತರು ಹನ್ನೆರಡು ತಿಂಗಳನ್ನು ಕುಂತು ತಿನ್ನೋ ಪರಿಸ್ಥಿತಿ ಬರುತ್ತದ ಮತ್ತು ಏ ಏ ಯಾವುದೇ ಕಾರಣಕ್ಕೂ ಮಳೆ ಮತ್ತು ಹವಾಮಾನದ ಮೇಲೆ ನಮ್ಗೆ ಭಾಳ ನಂಬಿಕೆ ಇರತ್ತೆ ವಿಸ್ವಾಸ ಇರತ್ತೆ ಹಾಗಾಗಿ ನಾವು ಮುಂಗಾರು ಮಳೆ ಒಂದು ವೇಳೆ ಆಗ್ಲಿಲ್ಲ ಅಂದರೂ ಹವ್ಮಾನದ್ಮೇಲೆ ಹಿಂಗಾರು ಬೆಳೆ ಖಚಿತವಾಗಿ ನಮಗೆ ಬಂದೇ ಬರುತ್ತವೆ ಚಳಿ ಜಾಸ್ತಿ ಆಗಿ ಜಾಸ್ತಿ ಇತ್ತಂದ್ರೆ ನಮಗೆ ಕಡ್ಲೆ ಜೋಳ ಗೋಧಿ ಇವೆಲ್ಲ ನಮ್ಗೆ ಹಿಂಗಾರು ಮಳೆ ಆಗ್ಲಿಲ್ಲ ಅಂದರೂ ಒಂದು ವೇಳೆ ಚೆ ಹವ್ಮಾನದ ಮೇಲೆ ಅಂಬ್ಲ ಅವಲಂಬಿತವಾಗಿರುವ ಅಂದ್ರೆ ಕಡ್ಲೆ ಜೋಳ ಗೋಧಿ ಇವು ಮಾತ್ರ ಖಚಿತವಾಗಿ ನಮಗೆ ಬಂದೇ ಬರ್ತವೆ ಮಳೆ ಆಗ್ಲಿಲ್ಲ ಅಂದ್ರೂ ಒಂದು ಮಳೆ ಆಗಿ ಅವ್ಮಾ ಹವ್ಮಾನದ್ ಮೇಲೆ ಚಳಿಗಾಲ ಬಂತಂದ್ರೆ ನಮ್ಗೆ ಗೋಧಿ ಕಡ್ಲೆ ಜೋಳ ಬಂದೇ ಬರ್ತವೆ ಇವು ಬರಲಿಲ್ಲ ಅಂದರೂ ನಮಗೆ ಪರಿಸ್ಥಿತಿ ಭಾಳ ಗಂಭೀರ ಆಗತ್ತೆ ಜನರಿಗೆ ಎಲ್ಲ ಜೋಳ ಕಡ್ಲೆ ಗೋಧಿ ಎಲ್ಲವನ್ನು ಕೊಂಡು ತಿನ್ನೋ ಪರಿಸ್ಥಿತಿ ಒಳ್ಗನ ರೈತ್ರು ಆಗ್ತಾರ ಒಂದು ವೇಳೆ ಮಳೆ ಆದರೂ ಕೂಡ ಭಾಳ ಚಲೋ ಆಗತ್ತೆ ಮಳೆ ಆಗ್ಲಿಲ್ಲ ಅಂದ್ರೆ ಹವ್ಮಾನದ್ ಮ್ಯಾಲ ಕಡ್ಲೆ ಗೋಧಿ ಜೋಳ ಇವು ಅಂತೂ ಗ್ಯಾರೆಂಟಿ ಬಂದೇ ಬರ್ತವೆ ಆಮೇಲೆ ಮಳೆ ನಾವು ರೈತ್ರು ಅಂದರೆ ಇಲ್ಲಿಯ ನೀರಾವರಿ ಇಲ್ಲ ಏನಿಲ್ಲ ಒಣ ಬೇಸಾಯ ನಮ್ಮ ಕಡೆಯೆಲ್ಲ ಮಳೆ ಆಗ್ಲಿಲ್ಲ ಅಂದರೆ ನಮ್ಗೆ ಪರ್ಯಾಯ ಮಾರ್ಗ ಅಂದರೆ ನಮ್ಮ ಹೊಲದಲ್ಲಿ ಯಾವ್ದಾದ್ರೂ ಕೃಷಿ ಹೊಂಡ ಈ ಥರ ಕೆರೆ ನಮ್ಮ ಯಾವ್ದಾರೂ ಕೆರೆ ಇತ್ತಂದ್ರೆ ಅದರಲ್ಲಿ ಮೋಟ್ರ್ ಹಚ್ಚಿ ನಾವು ನೀರು ತೆಗೆದುಕೊಂಡು ನೀರು ಹಾಯ್ಸಿ ಅಥವಾ ಕಡ್ಲೆ ಜೋಳ ಗೋಧಿ ಈ ಥರ ತಕ್ಕೊತಿವಿ ಇದು ಇರಲಿಲ್ಲಪ್ಪ ಅಂದ್ರೆ ನಮಗೆ ಬರಗಾಲ ಮಳೆ ಆಗ್ಲಿಲ್ಲ ಮತ್ತು ಹೊಳ್ಳಿ ನಮಗೆ ಹವ್ಮಾನವೂ ಕೈ ಕೊಡ್ತು ಯಾವುದೂ ರೀತಿಲಿದ್ದ ನಮಗೆ ಬೆಳೆ ಬರಲಿಲ್ಲ ಅಂದ್ರೆ ನಮಗೆ ರೈತರು ಭಾಳ ಲುಕ್ಸಾನ್ ಆಕ್ಕಿವಿ ನಾವು ಮತ್ತೊಂದು ಬಿಟ್ಟು ನಮಗೆ ಇಲ್ಲಿ ನೀರಾವರಿ ಕಾಲುವೆ ಡ್ಯಾಮು ಈ ಥರ ಯಾವು ಇಲ್ಲ ನಮಗೆಲ್ಲ ಒಣ ಬೇಸಾಯ ತೋಟ ಇತ್ತಂದ್ರೆ ತೋಟದಾಗ ನೀರು ಹಾಯ್ಸಿ ನಾವು ಶೇಂಗಾ ಕಡ್ಲೆ ಗೋಧಿ ನಮಗೆ ಬೇಕಾದ ಮಾಲು ಏನಕ್ಕೆ ತರಕಾರಿ ಈ ಥರ ಏನಾರೂ ಮಾಡ್ಕೊಬೋದು ತೋಟ ಇಲ್ಲ ಅಂದ್ರೆ ನಮಗೆ ಒಣ ಬೇಸಾಯದಲ್ಲಿ ಬರುದು ಅಂದ್ರೆ ಮುಂಗಾರು ಒಳಗೆ ಕಡ್ಲೆ ಮುಂಗಾರು ಒಳಗೆ ಹೆಸ್ರು ಗೋ ಮತ್ತು ಮಡಕಿ ಕಾಳು ಅಲ್ಸಂದೆ ತೊಗರಿ ಈ ಥರ ನಾವು ಮುಂಗಾರು ಒಳಗೆ ಬೆಳೆಗಳನ್ನು ಬೆಳೆಯುತ್ತೇವೆ ಹಿಂಗಾರಿಯಲ್ಲಿ ಅಂದ್ರೆ ನಮಗೆ ಸೂರ್ಯಪಾನ ಕಡ್ಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಇಂಥವೆಲ್ಲ ನಾವು ಬೆಳಿತೀವಿ ಗೋಧಿ ಜೋಳ ಅದು ಬಿಟ್ಟು ನಮಗೆ ಅತಿ ಮಳೆ ಆಗ್ಲಿಲ್ಲ ಅಂದ್ರೆ ನಾವೇನೂ ಪರ್ಯಾಯ ಮಾರ್ಗ ಅಂತೂ ಇಲ್ಲಿ ನಮ್ಮ ಕಡೆ ಯಾವುದೂ ಪರ್ಯಾಯ ಮಾರ್ಗನೇ ಇಲ್ಲ ಮಳೆ ಆಗ್ಬೇಕು ಇಲ್ಲ ಹೊರ್ತು ಹವಾಮಾನ ಚಲೋ ಇರಬೇಕು ಅಂದ್ರೆ ನಾವು ಕಡಲೆ ಜೋಳ ಗೋಧಿ ಇವು ಅಂತೂ ಬರ್ತವೆ ತ್ವಾಟ್ದಾರು ಇದ್ದರೆ ತ್ವಾಟ ಇದ್ದರೆ ಮಾತ್ರ ಏನೋ ಅನುಕೂಲ ಮಾಡಿ ನೀರು ಹಾಸಿ ಪಾರು ಹಾಸಿ ಕಡ್ಲೆ ಜೋಳ ಗೋಧಿ ಈ ಥರ ತಮಗೆ ಬೇಕಾದ ತರಕಾರಿ ಬದ್ನೆಕಾಯಿ ಹೀರಿಕಾಯಿ ಸೌತೆಕಾಯಿ ಟಮಾಟೊ ಟಮಾಟಿ ಹಣ್ಣು ಈ ಥರ ಬೆಳೆಗಳನ್ನು ಅವ್ರ ತೋಟ್ದಲ್ಲಿ ತೆಗಿತಾರೆ ಒಣ ಬೇಸಾಯದಲ್ಲಿ ಅಂದ್ರೆ ನಮಗೆ ಮಳೆ ಆಗಬೇಕು ಮಳೆ ಆಗ್ಲಿಲ್ಲ ಅಂದರೆ ಮತ್ತೆ ಹವ್ಮಾನದಲ್ಲಿ ಒಳ್ಳೆಯ ಹವ್ಮಾನ ನಮಗೆ ಬಿಡ್ತು ಅಂದ್ರೆ ನಾವು ಅದ್ರ ಮ್ಯಾಲ ಹವ್ಮಾನದ್ ಮ್ಯಾಲ್ ಚಳಿಗಾಲ ಚಲೋ ಆಯ್ತಂದ್ರೆ ಕಡ್ಲೆ ಜೋಳ ಗೋಧಿ ಈ ಥರಯೆಲ್ಲ ಬರ್ತವೆ ಅವನ್ನ ಕಡ್ಲೆ ಜೋಳ ಗೋಧಿ ಬಂದ ನಂತರ ನಾವು ನಾ ಆಳು ಹಚ್ಚಿ ಕೀಳಿಸಿ ಹೇರ್ಕೊಂಬಂದು ರಾಶಿ ಮಾಡಿ ಆಮೇಲೆ ಮಾರಾಟ ಮಾಡ್ತೀವಿ ಎಲ್ಲದಕ್ಕೂ ಕಡ್ಲೆ ಬಂತಂದರೆ ಅದಕ್ಕೆ ಕಸ ತೆಗಿಬೇಕು ಎಣ್ಣೆ ಹೊಡಿಬೇಕು ಮಳೆ ಚಲೋ ಆಯ್ತಂದ್ರೆ ಎಲ್ಲ ಬರತ್ತೆ ನಮಗೆ ಮಾಲು ಬೆಳೆಗಳು ಚಲೋ ಬರ್ತವೆ ಕೃಷಿ ಮಾತ್ರ ನಮಗೆ ಸಂಪೂರ್ಣವಾಗಿ ಹವ್ಮಾನದ್ ಮ್ಯಾಲೆ ಅವಂಬ ಅವಲಂಬಿತವಾಗಿ ಇರುವುದಂತೂ ನಿಜ ಈ ಸವಾಲನ್ನು ನಮ್ಗೆ ಸ್ವೀಕರಿಸಲು ಪ್ರೇರಣೆ ಅಂದ್ರೆ ಮಳೆ ಒಳ್ಳೆಯ ರೀತಿಲಿ ಇದ್ದ ಆಗ್ಬೇಕು ನಮ್ಗೆ ಇಲ್ಲ ಅಂದ್ರೆ ಹವ್ಮಾನ ಸರಿ ಇರಬೇಕು ಒಂದು ವೇಳೆ ಮಳೆ ವಿ ವೇ ಒಂದು ವೇಳೆ ಬೆಳೆ ಹಾಳಾದರೆ ನಮಿಗೆ ಇರುವ ಪರ್ಯಾಯ ಅಂತೂ ಏನೂ ಇಲ್ಲ ಪರ್ಯಾಯ ಅಂದರೆ ನಾವು ನೀರಾವರಿ ಇದ್ದರಷ್ಟೇ ಪರ್ಯಾಯ ಮಾಡ್ಕೊಬೋದು ನೀರು ಹಾಸಿ ಏನಾರೂ ತಮಗೆ ಬೇಕಾದ ಬೆಳೆಗಳನ್ನು ತಕ್ಕೊತರ ನಮ್ಮಂಥ ಒಣ ಬೇಸಾಯ ಇದ್ದವ್ರಿಗೆ ಅಂತೂ ಏನೂ ಸಾಧ್ಯವಿಲ್ಲ ಬರಗಾಲ ಅಂತಲೇ ತಿಳ್ಕೊಳ್ಳೋದು ನಾವು ಇಲ್ಲ ಅಂದ್ರೆ ನಮಗೆಲ್ಲ ಅಕ್ಕಿ ಜೋಳ ಗೋಧಿ ಕಡಲೆ ಎಲ್ಲ ಕೊಂಡು ತಿನ್ನುದಂದ್ರೆ ಭಾಳ ಕಷ್ಟ ಆಗತ್ತೆ ರೈತರಿಗೆ ಮಳೆ ಆಗಬೇಕು ಇಲ್ಲಂದ್ರೆ ನಮಗೆ ಹವ್ಮಾನ ಚಲೋಗೆ ಇರಬೇಕು ಮತ್ತು ನಾವು ಮತ್ತು ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಇವು ಹಿಂಗಾರು ಪೀಕ್ಗಳು ಚಲೋ ಬರ್ಬೇಕು ನಮ್ಗೆ ಇವು ಬಂದ್ರೆ ರೈತರಿಗೆ ಭಾಳ ಅನುಕೂಲ ಆಗತ್ತೆ ಮುಂಗಾರು ಒಳಗೆ ಪೇಲ್ ಆದ್ರೂ ನಮಗೆ ಹೆಸರು ಮಡಕೆ ಅಲ್ಸಂದೆ ಹೋದ್ರುನು ಹಿಂಗಾರು ಒಳಗೆ ಕಡ್ಲೆ ಗೋಧಿ ಜೋಳ ಸೂರ್ಯಪಾನ ಇವೆಲ್ಲ ಬಂದ್ರೆ ರೈತ್ರು ಸಂಪೂರ್ಣವಾಗಿ ಹವ್ಮಾನದ ಮೇಲೆ ಅವಂಬ್ ಇದ್ರೆ ಹಿಂಗಾರು ಬೆಳಿಗೆ ಆದರೂ ನಾವು ಹವ್ಮಾನದ ಮೇಲೆ ಅವಲಂಬಿತವಾಗಿರಲೇ ಬೇಕು ಮತ್ತು ಎಲ್ಲ ಕೂಲಿಗಾರರು ದುಡ್ಕೊಂಡ್ ತಿನ್ನೋರು ಏ ಮಹಿಳೆಯರಿಗೆ ಮತ್ತು ಮಳೆ ಆಗ್ಲಿಲ್ಲ ಅಂದ್ರೆ ನಮಗೆ ಕೆಲಸ ಸಿಗಂಗಿಲ್ಲ ಹಾಗಾಗಿ ನೌಕ್ರುದಾರ್ರ ಏನಾರೂ ಆದ್ರೂ ಎಲ್ಲೇ ಯಾವ ಅಮೌಂಟ್ ಬರ್ತಿರ್ತವೆ ಅವ್ರಿಗೆ ರೊಕ್ಕ ತಿಂಗ್ಳು ತಿಂಗ್ಳು ಪಗಾರ ಆಕಿರ್ತೈತಿ ಅವ್ರು ಕೊಂಡ್ಕೊಂಡು ತಿನ್ಬೋದು ನಾವು ಹೊಲ್ ಮನೆ ದುಡಿಯೋರು ಎಷ್ಟೊತ್ತಿದ್ದರೂ ಮಳೆ ಆಗ್ಲಿಲ್ಲ ಅಂದ್ರೆ ನಮಗೆ ಕೊಂಡು ತಿನ್ನೋದು ಭಾಳ ಕಷ್ಟ ಆಗತ್ತೆ ಮಳೆ ಆದ್ರೆ ನಮಗೆ ಭಾಳ ಅನುಕೂಲ ಆಗತ್ತೆ ಇಲ್ಲ ಅಂದ್ರೆ ಹವಾಮಾನ ಚಲೋ ಬಿಟ್ರೆ ನಮಗೆ ಬೆಳೆಗಳು ಚೆನ್ನಾಗಿ ಬರ್ತಾವೆ ಮಳೆ ಹಾಳಾದ್ರ್ ನಮಗೆ ಪರ್ಯಾಯ ಮಾರ್ಗಗಳಂದ್ರೆ ಏನೂ ಇಲ್ಲ ಎಲ್ಲ ಬೇರೆ ಕಡೆ ದುಡಿಲಿಕ್ಕೆ ಹೋಗ್ಬೇಕು ಇಲ್ಲ ಅಂದರೆ ಇಲ್ಲ ಮನೆಯಲ್ಲಿ ಯಾರಾದರೂ ದುಡಿಯೋರು ಇದ್ದರೆ ಹೊರ್ಗಡೆ ಹೋಗಿ ದುಡದು ತಂದು ಹಾಕ್ತಾರೆ ಯಾರೂ ಇರಲಿಲ್ಲ ಅಂದರೆ ಭಾಳ ಇದು ಲುಕ್ಸಾನ್ ಆಗತ್ತೆ ನಮ್ಗೆ ಮಳೆ ಆಗ ಬೇಕು ನಮ್ಗೆ ಮಳೆ ಇಲ್ಲ ಅಂದರೆ ಹವ್ಮಾನರ ಸರಿಯಾದ ಹವ್ಮಾನ ಬಂದರೆ ನಮಗೆ ಬೆಳೆಗಳು ಚಲೋ ಬರ್ತವೆ ಇಲ್ಲ ಅಂದರೆ ಇಲ್ಲ ಎಷ್ಟೊತ್ತು ಇದ್ದರೂ ನಾವು ದುಡ್ಕೊಂಡ ತಿನ್ನಬೇಕು ಆನನ್ ಮತ್ತು ಎಲ್ಲರೂ ಮಹಿಳೆಯರಿಗೆ ಕೆಲಸಗಳು ಮಳೆ ಆಲಿಲ್ಲಂದ್ರೆ ಹತ್ತೋದಿಲ್ಲ ನಾವು ದಿನ ಬೆಳಗಾದ್ರೆ ಹೊಲ್ದಾಗ್ ಕೆಲಸ ಮಾಡೋರು ಕೆಲಸ ಇರಲಿಲ್ಲ ಅಂದ್ರೆ ನಮಗೆ ಕೈಕಟ್ಟಿ ಒಗದಾಗೆ ಆಕೈತಿ ಕೆಲಸ ಮಾಡೋರಿಗಾದ್ರೆ ಕೆಲಸ ಇದೆ ಆದ್ರೆ ಛೂರ ಪಾರ ಕೆಲ್ಸಕ್ಕೆ ಹೊಕ್ಕಿರ್ತಿವ ಇಲ್ಲಂದ್ರೆ ಖಾಲಿ ಮನ್ಯಾಗ ಕುಂದ್ರದಾಗತ್ತೆ ನಮ್ಗೆ ಮಳೆ ಆಗ ಬೇಕು ನಮ್ಗೆ ಇಲ್ಲಂದ್ರೆ ಮಳೆ ಆಗ್ಲಿಲ್ಲ ಅಂದ್ರೆ ಕೆಲಸ ಇಲ್ಲ ಇಲ್ಲ ಹವಾಮಾನ ಚಲೋ ಇದ್ರೆ ನಮಗೆ ಬೆಳೆಗಳು ಬರ್ತಾವೆ ಮತ್ತು ಕಡ್ಲೆ ಜೋಳ ಬಿತ್ತಿದ ನಂತರ ಒಂದು ಮಳೆ ಆದ್ರೆ ನಮ್ಗೆ ಹವ್ಮಾನದ ಮೇಲೆ ಕಡ್ಲೆ ಜೋಳ ಗೋಧಿ ಇವೆಲ್ಲ ಬಂದೇ ಬರ್ತವೆ